ನಾನು ಬರೆದು ಬರೆಯಬೇಕೆಂದುಕೊಂಡಿರುವ ವಿಷಯಗಳು ಸಾಕಷ್ಟಿವೆ ವಿಷಯಗಳ ಬಗ್ಗೆ ನಾನು ಬರಿಬೇಕು ಮಾಡ್ಬೇಕು ಅನ್ನೋದು ಆಸಕ್ತಿ ಭಾಳ ಉಂಟು ಆದರೆ ಏಕೆ ಬರೆಯುವುದೇ ಮಹಾಪರಾಧ ಅನ್ನುವಂಥ ವಿಷಯಗಳು ಭಾರತದಲ್ಲಿವೆ ಅಂತ ನೀವು ಕೇಳಿರಲ್ಲ ಭಾರತದಲ್ಲಿ ಸಾಕಷ್ಟು ವಿಷಯಗಳಿವೆ ಭಾರತದಲ್ಲಿ ಸಿರಿಧಾನ್ಯಗಳಿವೆ ಆಮೇಲೆ ತರಕಾರಿಗಳಿವೆ ಎಲ್ಲ ಬ ಇಡೀ ಭಾರತಾದ್ಯಂತ ಎಲ್ಲವೂ ಒಂದೊಂದು ಬಗೆಯ ಒಂದೊಂದು ತರಕಾರಿ ಒಂದು ಆಹಾರಧಾನ್ಯ ಎಲ್ಲವೂ ವ್ಯತ್ಯಾಸಗಳಿವೆ ಅದಕ್ಕೆ ನಾವು ಬರೆಯಬೇಕು ಅಂದುಕೊಂಡಿರುವ ಬಗ್ಗೆ ಖಚಿತತೆ ಇರುವುದು ಭಾಳ ಕಷ್ಟ ವಿಷಯ ಸಾಕಷ್ಟು ಇದಾವ್ರಿ ಆದ್ರೆ ಆ ವಿಷಯದ ಬಗ್ಗೆ ನಾವು ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ಭಾರತದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಿರುದ್ರ ಸಲುವಾಗಿ ನಾವು ಒಂದು ಸ್ವಲ್ಪ ಗಲಿಬಿಲಿಗೊಳಗಾಗ್ಬೌದು ಉದಾಹರಣೆಗಾಗಿ ನಮ್ಮಲ್ಲಿ ಕೆಲ್ವೊಂದಿಷ್ಟ್ ತರಕಾರಿಗಳು ಉತ್ರ ಭಾರತದ ಕಡೆ ಏನು ಇರ್ತವಲ್ಲ ರೀ ಹಂಗೇ ದಕ್ಷಿಣ ಭಾರತ ಅಥವಾ ಇನ್ನಿತರ ಬಾ ಭಾಗಗಳಲ್ಲಿ ಅವು ಒಂದು ಸ್ವಲ್ಪ ವ್ಯತ್ಯಾಸಗಳು ಕಾಣ್ತವೆ ರೂಪದೊಳಗಾಗ್ಲಿ ಹೆಸರಿನೊಳಗಾಗ್ಲಿ ಇಂಥವು ಯಾವ್ದರ ಯಾವ್ದರ ನಾವು ಏನಾದ್ರೂ ಒಂದು ಮಾತಾಡಿದ್ದೀವಿ ಅಂತಂದ್ರೆ ಅದು ವಿಷಯ ಆಭಾಸ ಆಗಬಾರ್ದು ಅದಕ್ಕೆ ಇಂಥ ಅಪರಾಧಗಳನ್ನ ನಾವು ವಿಷಯಗಳಾಗಿ ಇಲ್ಲಿ ಭಾರತದಲ್ಲಿ ತೆಗೆದುಕೊಂಡಿದ್ದು ಸಹಜ ಐತಿ ಹೀಗಾಗಿ ನಾವು ಬರಿಬೇಕು ಅಂತ ಇರ್ತೀವಿ ಅದ್ರ ಖಚಿತತೆ ಇದ್ದೇ ಇರ್ತದ್ ನಮ್ಮ ಜೊತೇ ಆದ್ರೆ ವಿಷಯಗಳು ಏನು ಆಕ್ತವಲ್ಲ ರೀ ಸ್ವಲ್ಪ ಬದಲಾವಣೆ ಆಕ್ತವ್ ಬದಲಾವಣೆ ಆಗೋದ್ರಿಂದ ನಾವು ಅದನ್ನು ಎಚ್ಚರಿಕೆ ವಯ್ಸಿಯೇ ನಾವು ಕೊಡಬೇಕು ವಿನಹ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ವಿಷಯಗಳನ್ನು ಕೊಡುವುದು ಸೂಕ್ತ ಅನ್ಸುತ್ತೆ